ಹಲೋ ಹಾಂ ಹಲೋ ಸ ಹಾಂ ಹಲೋ ಸರ್ ನಮಸ್ತೆ ಏನು ಸ್ಕ್ಯಾನಿಂಗ್ ಇದೆ ಸರ್ ಅದು ಹಾಂ ಹಾಂ ಹಾಂ ಹೌದಾ ಸರ್ ರಾಮನಗ್ರ ನಮಗೆ ಸ್ಕ್ಯಾನಿಂಗು ಮತ್ತು ಎಲ್ಲ ಟೆಸ್ಟ್ಗಳೆಲ್ಲ ಅಲ್ಲೇ ಇದೆ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ಪಟ್ವಿ ನಂಗೆ ಸ್ವಲ್ಪ ಕಿವಿ ನೋವಿದೆ ಸರ್ ಕಿವಿ ನೋವಿದೆ ಎಕ್ಸ್ರೇ ಎಲ್ಲ ಎಕ್ಸ್ರೇ ಇದೆಲ್ಲ ಸರ್ ಕಿವಿ ನೋವು ನನ್ಗೆ ನಿನ್ನೆಯಿಂದ ಸರ್ ನಿನ್ನೆಯಿಂದ ಕಿವಿ ನೋವಿದೆ ಅದು ಮತ್ತು ಅಲ್ಲಿ ಎಕ್ಸ್ರೇ ಏನಾದರು ಇದೆಯಾ ಸರ್ ಅಲ್ಲಿ ನಿಮ್ಮಲ್ಲಿ

ಕಿವಿ ನೋವು ಗುಮ್ ಒಂಥರ ಗುಮ್ಮ್ ಅನ್ನುತ್ತೆ ಯಾರೋ ಮಾತಾಡಿದ್ರೆ ನೋವುತ್ತೆ ಸ್ವಲ್ಪ ಗಾಳಿ ಬೀಸಿದ್ರು ತು ಫುಲ್ಲು ನೋವುತ್ತೆ ಸರ್ ರಾತ್ರಿಯಿಂದ ನೋವ್ತಿದೆ ಅದು ಇನ್ನೂ ಎಲ್ಲೂ ನಾನು ಏನೂ ತೋರಿಸಿಲ್ಲ ಇವಾಗ ಕಡಿಮೆ ಆಗುತ್ತೇನೋ ಇವಾಗ ಕಡಿಮೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇನ್ನೂ ಏನೂ ತೋರಿಸಿಲ್ಲ ಹಾಗಾಗಿ ಅಲ್ಲಿ ನಿಮ್ಮದು ಸ್ಕ್ಯಾನಿಂಗ್ ಎಕ್ಸ್ರೇ ಏನು ಸರ್ ಎಕ್ಸ್ರೇ ಸ್ಕ್ಯಾನ್ನಿಂಗು ಎಲ್ಲ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಮತ್ತು ನಮ್ಮ ಒಂದು ಸರ್ ಲಾಸ್ಟ್ ಟೈಮ್ ನಾವು ಒಬ್ರನ್ನ ಪೇಶೆಂಟನ್ನು ಕರ್ಕೊಂಡ್ಬಂದಿದ್ದೆ ಅಲ್ಲೇ ನಾನು ತೋರಿಸಿದ್ದು ಅಲ್ಲೇ ಮಾಡಿಕೊಟ್ಟಿದ್ರಿ ಹಾಗಾಗಿ ಪರವಾಗಿಲ್ಲ ಮತ್ತು ನಮಗೆ ಯಾರೋ ಸ್ವಲ್ಪ ಕನ್ಸೆಷನ್ ಎಲ್ಲ ಮಾಡಿಕೊಟ್ಟಿದ್ರು ನಾವು ನಮ್ಮ ಮನೇನಲ್ಲಿ ಅಲ್ಲಿಗೆ ಸಜೆಸ್ಟ್ ಮಾಡಿದ್ದಾರೆ ಮತ್ತು ಎಷ್ಟೊತ್ವರೆಗೆ ಇರ್ತೀರ ಸರ್ ಸಂಜೆ ನೀವು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಹ್ಞೂ ಹ್ಞೂ ಹ್ಞೂ ಏನು ಟೋಕನೆಲ್ಲ ತೊಗೋಬೇಕಾ ಸರ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಸರಿ ಸರ್ ಮತ್ತು ಇಲ್ಲಾಂದರೆ ಇವತ್ತು ಸಂಜೆನೇ ಬರ್ತೀವಿ ಹಾಗಾದರೆ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್